ಹಾಂ ನಮ್ಮನೆ ತೋಟದಲ್ಲಿ ತೋಟದ ಳಲ್ಲೇ ಆಗಲಿ ಮನೆ ಹತ್ತಿರನೇ ಆಗಲಿ ನಾವು ಜಾಸ್ತಿ ಹೂವಿನ ಗಿಡಗಳು ಹಾಕೋದು ಹೂವಿನ ಗಿಡಗಳು ಹಾಕೋದು ಸೀಬೆ ಮರ ಏನಾದ್ರು ಹಣ್ಣುಗಳು ಸೀಬೆ ಮರ ಹಾಗೆ ನಾನಾ ರಿ ನೆಲ್ಲಿಕಾಯಿ ಗಿಡ ಎಲ್ಲ ಹಾಕೋದು ಮಾಮೂಲಿ ಈ ಆಮೇಲೆ ನೆ ನಾವು ತೋಟದಲ್ಲಿ ನೇರಳೆ ಹಣ್ಣು ಗಿಡ ತೆಂಗಿನ ಗಿಡ ಆಮೇಲೆ ಕಾಕಡಾ ಹೂವು ಕನಕಾಂಬ್ರ ಹೂವು ಚೆಂಡು ಹೂವು ಎಲ್ಲ ಹಾಕಿಕೊಂಡಿದೀವಿ ಬದ್ನೆಕಾಯಿ ನೆಡ್ತೀವಿ ಅಂದರೆ ನಮಗೆ ಹೂವ ಹೂವು ಬಂದಾಗ ಏನೋ ಒಂಥರ ತೋಟನೇ ಒಂಥರ ನೋಡೋಕ್ಕೇ ಎರಡು ಕಣ್ಣು ಸಾಲದು ಎಷ್ಟು ಸುಂದರವಾಗಿರುತ್ತಲ್ವಾ ಆ ಹೂವುಗಳೆಲ್ಲ ಕಿತ್ತುಕೊಂಡಾಗ ಅಲ್ಲಿ ಏನೂ ಕಾಣಿಸೋದೇ ಇಲ್ಲ ಬಟ್ ಹೂವು ಹೂವು ಬೆಳಿಗ್ಗೆ ಬೆಳಿಗ್ಗೆ ಮುಂಜಾನೆ ಹೋಗಿ ನೋಡಿದ್ರೆ ಹೂವಿನ ಗಿಡದ ತೋಟ ನೋಡೋಕ್ಕೇ ಏನೋ ಒಂಥರ ನೆಮ್ಮದಿ ಅಂದರೆ ನಾವು ನಾವು ಹೂ ಎ ಮನೆಗಳ ಹತ್ತಿರನೂ ಅಷ್ಟೇ ಪೂಜೆಗೆ ಸೊಲ್ಪ ಸ್ವಲ್ಪ ಪೂಜೆಗಾಗಲಿ ಏನಕ್ಕೆ ತರ್ಬೇಕು ಅಂಗಡಿಯಿಂದ ಅಂದುಬಿಟ್ಟು ಮನೆ ಹತ್ರನೂ ಹಾಕ್ಕೋತೀವಿ ಅದೆಲ್ಲ ಅದಕ್ಕೆ ನೀರು ಹಾಕಿ ಬೆಳೆಸಿ ಅದಕ್ಕೆ ಅದು ಹೂವ ಬಿಡ್ತದಲ್ಲ ಅವಾಗ ಅದನ್ನ ಕಿತ್ಕೊಂಡು ಬಿಡಿಸ್ಕೊಂಡು ಮುಡ್ಕೊಂಡರೆ ಅಯ್ಯೋ ಹೂವದ್ ಇದೇ ಬೇರೆ